ಹೌದು ಓಕೆ ಹಾಂ ಹೌದಾ ಹಾಂ ಹಾಂ ಹೌದ ಕರ್ನಾಟಕದಲ್ಲಿ ತುಂಬ ಪ್ಲೇಸಸ್ ಇದೆ ವ ಅಂದರೆ ನಿಮಗೆ ಕಾಪು ಬೀಚ ಮತ್ತು ಟೆಂಪಲ್ ಮತ್ತು ಇದು ಸೀ ಮತ್ತೆ ಕೆಲವು ಪ್ಲೇಸಸ್ ಇದೆ ಹಾಂ ಹಾಂ ಹೌದಾ ಬನ್ನಿ ಒಂದು ವಾರದಲ್ಲಿ ಒಂದು ನೀವು ಐದು ದಿವಸಕ್ಕೆ ಒಂದು ಎರ್ಡು ಮೂರು ಪ್ಲೇಸ್ ಕವರ್ ಆಗ್ತದೆ ಸೋ ಒಂದು ಒಂದು ವಾರಕ್ಕೆ ಒಂದು ಟೆನ್ ಪ್ಲೇಸ್ ಕವರ್ ಮಾಡ್ಬೋದು ಹಾಗೆ

ಹಾಂ ಅ ರೂಮ್ ಎಲ್ಲ ನಾವೇ ಕೊಡ್ತೇವೆ ರೂಮಿಗೆ ನಾವು ಅ ಪರ್ ಡೇಗೆ ತೌಸಂಡ್ ಅ ಚಾರ್ಜ್ ಮಾಡ್ತೇವೆ ಮತ್ತು ಅದೇ ಒನ್ ವೀಕ್ ಆದರೆ ನಿಮಗೆ ತೌಸಂಡ್ ಒನ್ ಒನ್ ಡೇಗೆ ತೌಸಂಡ್ ಹಾಗೆ ಮತ್ತು ನೀವು ಹಾಂ ಹಾಂ ತಿರ್ಗಲಿಕ್ಕೆ ಹೋಗುದೆಲ್ಲ ಖರ್ಚ್ ನಿಮ್ಮದೆ ಮತ್ತು ಫುಡ್ ಹೋಟೆಲಲ್ಲಿ ಫುಡ್ ಇದೇ ಅದು ಸಹ ನಾವು ಕೊಡ್ತೇವೆ ಔಟ್ಸೈಡ್ ಫುಡ್ ಎಲ್ಲಾ ಪರ್ಚೇಸ್ ಮಾಡಿದರೆ ಅದು ನಿಮ್ಮದೆ ಚಾರ್ಜ್ ಹಾಗೆ

ಹ್ಞೂ ಹಾಂ ಇದೆ ವೈಫೈ ಫ್ರೀ ಇದೆ ಹ್ಞೂ ಹೌದು ಹಾಂ ಆಯ್ತು ನಾ ನಿಮಗೆ ವಾಟ್ಸ್ಅಪ್ ಮಾಡ್ತೇನೆ

ಹಾಂ ನೆ ಈಗ ನಮ್ಮದರಲ್ಲಿ ಆಫರ ಇಲ್ಲ ಸದ್ಯಕ್ಕೆ ಯಾಕಂದರೆ ಈಗ ಸಿಝನ್ ಅಲ್ಲ ಅಲ್ಲಾ ಸೋ ಈಗ ನಾವು ಜಸ್ಟು ಟೆನ್ ಪರ್ಸೆಂಟ್ ಆಫರ್ ಡಿಸ್ಕೌಂಟ್ ಮಾಡ್ತಿದ್ದೇವೆ ಹಾಗೆ ಆಯ್ತು ಹಾಂ

ಆ ಆಯಿತು ಮೇಡಮ್ ನೀವು ಬನ್ನಿ ಮತ್ತೆ ನೋಡುವ ಮಾತಾಡುವ ಆಯಿತಾ ಹಾಂ ಓಕೆ ಹಾಂ ಹಾಂ ಓಕೆ ಬಾಯ್